ಓಲಾ ಊಬರ್ ಮತ್ತು ಇಂಥ ಒಂದು ಆ್ಯಪ್ಗಳ ಮೂಲಕ ನಾನು ಹೋಗ್ಬೇಕಾಗಿರೊಂಥ ಜಾಗಕ್ಕೆ ಈ ಗಾಡಿಯನ್ನು ಇವತ್ತು ನಾನು ಬುಕ್ ಮಾಡ್ಕೊತಾ ಇದೀನಿ ನೋಡಣ ಅವರು ಈಗ ನಾನು ನನ್ನ ಆ್ಯಪ್ನಿಂದ ಅವ್ರು ಕೊಟ್ಟಿರುವಂಥ ಒಂದು ಆ್ಯಪ್ನಿಂದ ನಾನು ಬುಕ್ ಮಾಡಿದೆ ಬುಕ್ ಮಾಡಿದ ತಕ್ಷಣ ನನಗೆ ಗಾಡೀ ಅವ್ರ ಸ್ಟೇಟಸ್ ಸಿಕ್ತು ಆ್ಯಕ್ಚುಲಿ ಅವರು ಬುಕ್ ಮಾಡಿದಾಗ ಅವರಿಂದ ಬಂದ ಕಾಲ್ನಲ್ಲಿ ಅವರಿಗೆ ಖುಷಿಯಾಯ್ತ್ ಯಾಕಂತ್ಹೇಳಿದ್ರೆ ಅಲ್ಲಿಂದ ಇಮಿಡಿಯಟಲ್ಲಿ ಅವ್ರ ನೆಟ್ವರ್ಕ್ ಅಲ್ಲಿ ಅವ್ರ ನಿಯರ್ ಬೈ ವೆಹಿಕಲ್ಸ್ ಕೂಡ ತೋರಿಸ್ತಾ ಇತ್ತು ನಿಯರ್ ಬೈ ವೆಹಿಕಲ್ಸ್ ಎಲ್ಲಿದೆ ಅಂತ್ಹೇಳಿ ತೋರಿಸಿ ಆ ವೆಹಿಕಲ್ಸಿಂದ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟರು ಆ ಕಾಂಟ್ಯಾಕ್ಟ್ ನಂಬರಿಗೆ ಫೋ ಅವರು ಫೋನ್ ಮಾಡಿ ಎಲ್ಲಿದ್ದಾರೆ ಏನು ಅಂತ್ಹೇಳಿ ಕೇಳ್ತಾಯಿದ್ರು ಅವರ ಗಾಡಿ ನಂಬರು ಕಾಂಟ್ಯಾಕ್ಟ್ ನಂಬರು ಅವ್ರು ಬರ್ತಿರೋಂಥ ಅವ್ರೆಷ್ಟು ದೂರ್ದಲ್ಲಿ ಇದ್ದಾರೆ ಆ ಕಂಜೆಷನು ಪ್ರತಿಯೊಂದು ಕೂಡ ಅವರ ನಮ್ಮ ಮೊಬೈಲ್ ಆ್ಯಪ್ನಲ್ಲಿ ನೋಡಿದಾಗ ತುಂಬ ಖುಷಿಯಾಯ್ತು ಮೊದಲೆಲ್ಲ ಈ ಥರ ಇರ್ತಿರಲಿಲ್ಲ ಆ್ಯಕ್ಚುಲಿ ಇದೆಲ್ಲ ಬರೋದಕ್ಕೆ ಮುಂಚೆ ಕಾರ್ ಬುಕ್ ಮಾಡೋದು ಅಥವಾ ಬಸ್ಗ್ಳಲ್ಲಿ ಹೋಗಬೇಕಾದ್ರೆ ಎಲ್ಲಿಗೆ ಹೋಗ್ತಿದೀವ್ ಅನ್ನೊಂಥ ಐಡ್ಯಾ ಕೂಡ ಇರ್ತಿರಲಿಲ್ಲ ಆದರೆ ಈಗ ಇಂಥ ಒಂದು ಫೆಸ್ಲಿಟಿ ತುಂಬ ತುಂಬ ಯೂಸ್ ಆಗ್ತಾಯಿದೆ ಅನ್ಸ್ ಅನ್ಸತ್ತೆ ಜನರಿಗೆ ಅದಲ್ದೇ ಈ ಗೂಗಲ್ ಮ್ಯಾಪ್ಸ್ ಇದ್ಯಲ್ಲ ಆ ಗೂಗಲ್ ಮ್ಯಾಪ್ಸ್ ಅಂತು ತುಂಬ ತುಂಬ ಪವರ್ಫುಲ್ ಯಾಕೆಂತ್ಹೇಳಿದ್ರೆ ಈ ಗೂಗಲ್ ಮ್ಯಾಪ್ಸ್ ಬಂದ್ಮೇಲೆ ಈ ಓಲಾ ಊಬರ್ ಅಂತ ಒಂದು ವೆಹಿಕಲ್ಸ್ ವೆಹಿಕಲ್ಸ್ಗೆ ಅಥ್ವಾ ಈ ಕ್ಯಾಬ್ಗಳಿಗೆ ಚಾನ್ಸ್ ಸಿಕ್ಕಿದ್ದು ಅಕಸ್ಮಾತ್ ಒಂದೇ ಒಂದು ಸರಿ ಯೋಚನೆ ಮಾಡ್ತಿದ್ದೆ ಈ ಕ್ಯಾಬ್ಗಳಿಗೆ ಓಲಾ ಮ್ಯಾ ಗೂಗಲ್ ಮ್ಯಾಪ್ಸ್ ಏನಾದರು ಇಲ್ಲದೆ ಇದ್ದರೆ ಇವ್ರ ಪರಿಸ್ಥಿತಿ ಏನು ಅಂತ ಈ ಗೂಗಲ್ ಮ್ಯಾಪ್ಸಲ್ಲಿ ಅಕಸ್ಮಾತ್ ಏನಾದರು ಇಲ್ಲದೇ ಇದ್ದರೆ ಅವರು ಎಲ್ಲಿಗೆ ಹೋಗ್ಬೇಕು ಎಲ್ಲಿದ್ದಾರೆ ಏನು ಅಂತ್ಹೇಳಿ ತಿಳ್ಕೊಳೋಕ್ ಸಾಧ್ಯ ಆಗ್ತಿರಲಿಲ್ಲ ಅದೇ ಈಗ ಗೂಗಲ್ ಮ್ಯಾಪ್ಸ್ ಇರೋದರಿಂದ ತುಂಬ ಉಪಯೋಗಕ್ ಬರ್ತಾಯಿದೆ ಅದಂತೂ ಓಲಾ ಊಬರ್ಗಂತು ತುಂಬ ತುಂಬ ಸಹಾಯ ಆಗ್ತಿದೆ ಆಮೇಲೆ ಈ ಓಲಾ ಊಬರೇ ಇರೋದರಿಂದ ಈ ಓನ್ ವೆಹಿಕಲೇ ಇರಬೇಕು ಅನ್ನೊಂಥ ಒಂದು ಒಂದು ಸ ಪ್ರಾಬ್ಲಮ್ ಇಲ್ಲ ಅಥ್ವಾ ಒಂದು ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಬಸ್ಗಳಲ್ ಹೋಗ್ಬೇಕಾಗಿರುವಂಥ ಕಿರ್ಕಿರಿ ಇರೋದಿಲ್ಲ ಯಾಕಂದರೆ ಬಸ್ಗಳಲ್ ಹೋದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ತುಂಬ ಜನ ಇದ್ದು ಅವುಗಳಲ್ಲಿ ಹತ್ತೋದಕ್ಕೆ ಇಳಿಯೋದಿಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ನಾವು ಹೋಗಬೇಕಾಗಿರೋ ಸ್ಪಾಟ್ ಆನ್ ಸ್ಪಾಟ್ಗೆ ಹೋಗೋದಕ್ಕೆಲ್ಲ ಚಾನ್ಸ್ ಇರೋದಿಲ್ಲ ಆದರೆ ಇವುಗಳನ್ನೆಲ್ಲ ಉಪಯೋಗ್ಸದ್ರೆ ಈ ಓಲಾ ಕ್ಯಾಬ್ಸಲ್ಲಾದರೆ ನಾವು ಎಲ್ಲಿಗೆ ಎಲ್ಲಿರ್ತಿವೋ ಅಲ್ಲಿಗೆ ಬಸ್ ನಮ್ಮ ವೆಹಿಕಲ್ ಬರುತ್ತೆ ನಂತರ ಎಲ್ಲಿಗೋಗ್ಬೇಕು ಅಲ್ಲಿಗೂ ಕೂಡ ಹೋಗ್ಬೊದು ಇನ್ನೊಂದು ಫೆಸ್ಲಿಟಿ ಅಂತ್ಹೇಳಿದ್ರೆ ಈ ಕ್ಯಾಬ್ಸಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಅದೇ ಫೋರ್ ವೀಲರ್ನ ಫೊಲ್ ವಿರ ಫೋರ್ ವೀಲರ್ಗಳಲ್ಲಿ ಕೂಡ ನಾಲ್ಕು ಫೋರ್ ಸೀಟರು ಏಯ್ಟ್ ಸೀಟರು ಯಾವ್ದು ಬೇಕು ನೋಡ್ಕೊಬೋದು ಆಟೋಗಳ್ನ ಬುಕ್ ಮಾಡ್ಬೋದು ಓಲಾ ಆಟೋ ಮಾಡ್ಬೋದು ಈ ಥರ ಕ್ಯಾಬ್ ಫೆಸ್ಲಿಟಿ ದೊಡ್ಡ ದೊಡ್ಡ ಊರುಗಳಲ್ಲಂದ್ರೆ ತುಂಬ ತುಂಬ ಯೂಸ್ ಆಗುತ್ತೆ ಅನಿಸತ್ತೆ ಅದೇ ಇಲ್ಲದಿದ್ರೆ ಇವತ್ತು ಯಾರು ಓಡಾಡೋಕ್ಕೆ ತುಂಬ ಹಿಂಸೆ ಆಗಿಬಿಡ್ತಿತು ಇನ್ನು ಈವತ್ತು ನಾನು ಬುಕ್ ಮಾಡಿರೋಂಥ ಕ್ಯಾಬ್ ಬಂದಾಯ್ತು ಈ ಕ್ಯಾಬ್ ಹತ್ತಿದ್ರೆ ಹತ್ತಿದ್ದೀನಿ ಆಂ ಏನಪ್ಪಾ ನೀನೇ ಅಲ್ವೇನಪ್ಪ ಬುಕ್ ಮಾಡಿ ನೀನೆ ಅಲ್ವೇನಪ್ಪ ಬರ್ತಿರೋದು ಸರಿಪ್ಪಾ ಈಗ ನಾನು ಹೋಗ್ಬೇಕಾಗಿರೊಂಥ ದೂರನ ಒಂದ್ಸರಿ ನೋಡಿಕೊ ಎಷ್ಟು ದೂರ ಇದೆ ಗೊತ್ತಿದೆಯೇನಪ್ಪ ನಿಂಗು ಆ ಐಡ್ಯಾ ಇದೆಯಾ ಅಂದರೆ ಗೂಗಲ್ ಮ್ಯಾಪಲ್ಲಿ ಯಾವರೀತಿ ಇರುತ್ತೋ ಅದೇ ದಾರಿಯಲ್ಲಿ ಮಾತ್ರ ನಿಮ್ಗೆ ಕೊಟ್ಟಿರುವಂಥ ಮ್ಯಾಪ್ನ ದಾರಿಯಲ್ಲಿ ಮಾತ್ರ ನೀನು ಹೋಗ್ತೀಯ ಬೇರೆ ದಾರಿಗಳಲ್ಲಿ ನೀನು ಹೋಗಲ್ಲ ಅಲ್ವಪ್ಪಾ ಸರಿ ಅದೇ ದಾರಿಯಲ್ಲೆ ನಡಿ ಆದರೆ ಮಧ್ಯದಲ್ ಏನಾದರು ಕಂಜೆಷನ್ ಬಂದರೆ ಏನುಮಾಡ್ತೀಯಾ ಅಕಸ್ಮಾತ್ ಏನಾದರು ಟ್ರಾಫಿಕ್ ಜಾಸ್ತಿ ಆದರೆ ಆ ರೋಡಲ್ಲಿ ಬೇರೆ ದಾರಿಯಲ್ಲಿ ಹೋದರೆ ನಿಂಗೇನಾದರು ಕ್ಲೈಮ್ ಆಗುತ್ತೇನಪ್ಪ ಮತ್ತು ನೀವು ಡೈವರ್ಗಳಿಗೆ ನಿಮಗೆ ಇದರಲ್ಲಿ ಎಕ್ಷ್ಟ್ರಾ ಏನಾದರು ಫೆಸ್ಲಿಟಿ ಇರುತ್ತಾ ಅಥ್ವಾ ಎಷ್ಟು ನಿಮಗೆ ಬೇರೆ ಬೇರೆ ನಾವು ಕೊಡೋವಂಥ ದುಡ್ನಲ್ಲೇ ನಿಮ್ಗೆ ಇದ್ ಮಾಡ್ತಾರಾ ಅಂದರೆ ನಿಮ್ಗೆ ಬೇರೆ ಸಂಬಳ ಏನಾದರು ಕೊಡುತ್ತ ಅಂತ ಅದೇ ನಂಗೆ ಇನ್ನೊಂದು ಡೌಟ್ ಇದೇ ಏನು ಅಂದರೆ ಈಗೇನೋ ಪರವಾಗಿಲ್ಲ ನಿಮ್ಮ ಡ್ರೈವರ್ಗ್ಳು ನೀವು ಈ ಥರ ಮಾಡ್ತಾಯಿದೀರಾ ನೆಕ್ಸ್ಟು ಇದೇ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆದಾಗ ಅಕಸ್ಮಾತು ಪೈಲೆಟ್ ಹಾಟೋ ಪೈಲೆಟ್ ಮೋಡಲ್ಲಿ ಅಥ್ವಾ ಆಟೋ ಪೈಲೆಟ್ ಕ್ಯಾಬ್ಸ್ ಬಂದರೆ ಡ್ರೈವರ್ಲೆಸ್ ಕ್ಯಾಬ್ಸ್ ಬಂದರೆ ಆಗ ನಿಮ್ಮ ಪರಿಸ್ಥಿತಿ ಏನು ಅಕಸ್ಮಾತ್ ಡ್ರೈವರ್ಲೆಸ್ ಕ್ಯಾಬ್ಸ್ ಬಂದಿದೆ ಅಂತ್ಹೇಳಿದ್ರೆ ನಿಮ್ಗೆ ಯಾರಿಗೂ ಜಾಬೇ ಇಲ್ದೇ ಆಗುತ್ತಲ್ಲಪ್ಪ ಆ ಜಾಬೇ ಇಲ್ಲದೆ ಆಗಿ ತೊಂದರೆ ಎಲ್ಲ ಆಗ್ತಿರುತ್ತೆ ಅಲ್ವಾ ಆಂ ಅಂಥ ಟೈಮಲ್ಲಿ ಏನುಮಾಡ್ತೀರಾ ನಿಮಗೇನು ಇನ್ಶೂರೆನ್ಸ್ ಅಂತ ಏನಾದರು ಕ್ಲೈಮ್ ಆಗುತ್ತೇನಪ್ಪ ನೀವು ಹೋಗಬೇಕಾರೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅದನ್ನ ಸ್ವಲ್ಪ ನೋಡಿಕೊ